ಹಾಂ ಹೇಳಿ ಮೇಡಮ್

ಹಾಂ ಹೌದು ಮ್ಯಾಮ್ ಹಾಂ ಮ್ಯಾಮ್ ಯಾವುದು ಮ್ಯಾಮ್ ಇದು ಗರ್ಲ್ಸ್ದಾ ಬಾಯ್ಸ್ದಾ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಒಂದು ನಾಲ್ಕು ಮೀಟ್ರ್ ತಗೊಂಬನ್ರಿ ಮ್ಯಾಮ್

ಒಬ್ಬೊಬ್ರಿಗೆ ಒಂದು ಹತ್ತು ಒಂದು ಹತ್ತೇನೋ ಆಗ್ಬೌದು ಮ್ಯಾಮ್ ಹಾಂ ಮತ್ತೆ ನೀವು ಕೇಳ್ಕೊಂಬನ್ರಿ ಮ್ಯಾಮ್ ನಾನು ಅದ್ರ ಪ್ರಕಾರ ಹೊಲಿತಿನಿ ಹಾಂ ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಒಬ್ಬರಿಗೆ ಫೈ ಹಂಡ್ರಡ್ ಆಗುತ್ತೆ ನೋಡಿರಿ ಮ್ಯಾಮ್ ಇಲ್ಲ ಮ್ಯಾಮ್ ನಾನು ಆ ಚಾರ್ಜ್ ಮಾಡೋದೆ ಅಷ್ಟು ಮ್ಯಾಮ್ ಸೋ ಫೈವ್ ಹಂಡ್ರೆಡೆ ಮ್ಯಾಮ್ ಹಾಂ ಓಕೆ ಮ್ಯಾಮ್